ಹಾಂ ನಂಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ನಮ್ಮ ಹತ್ರ ಗೋಲ್ಡ್ ಇದೆ ನಿಮ್ಮ ಅಂಗ್ಡಿಯಲ್ಲಿ ಇಕ್ಕಿ ನಾವು ಸ್ವಲ್ಪ ಅಮೌಂಟ್ ತಕೋಬೇಕು ತಕೋಬೇಕು ತಕೊಂ ಬರ್ಬೋದಾ ಅದೇ ಎಷ್ಟು ಕೊಡ್ತೀರಾ ಆ ನಮ್ಗೊಂದು ಹತ್ತು ಸಾವಿರ ಬೇಕಾಗಿತ್ತು ಕೊಡ್ತೀರಾ ಗೋಲ್ಡು ಒಂದು ಹತ್ತು ಗ್ರಾಮ್ ಇದೆ ಎಷ್ಟು ಕೊಡ್ತೀರಾ ಅದ್ರ ಮೇಲೆ ಹತ್ತು ಗ್ರಾಮ್ ಇದೆ ಹತ್ತು ಗ್ರಾಮ್ ಕೊಡ್ತೀರಾ ಮತ್ತು ಅದಕ್ಕೆ ಇಡಬೇಕಂದ್ರೆ ಎಲ್ಲ ಬೇಕಲ್ಲವಾ ಅದು ಏನೇನು ಬೇಕು ಹಾಂ ಅಷ್ಟೇಯಾ ಇನ್ನೂ ಏನಾದರೂ ಬೇಕಾ ಮತ್ತು ನಾವು ಅವಾಗ್ಲೇ ಕೊಡ್ತೀವಿ ನೀವು ಅಮೌಂಟ್ ಅವಾಗಲೇ ಕೊಡ್ತೀರಾ ಇಲ್ಲ ಎರಡು ದಿವಸ ಬಿಟ್ಕೊಂಡು ಕೊಡ್ತೀರಾ ಏನು ಅವಾಗ್ಲೇ ಕೊಡ್ತೀರಾ ಯಾ ಬ್ಯಾಂಕ್ಗೆ ಹಾಕ್ತಿರೋ ಏನು ನಮ್ಮ ಕೈಗೇ ಕೊಡ್ತೀರಾ ಮತ್ತು ಅದನ್ನು ನಾವು ಮತ್ತೆ ತಕೊಬೋದಲ್ಲವಾ ಗೋಲ್ಡು ಬಡ್ಡಿ ಎಷ್ಟು

ಬಡ್ಡಿ ಎಷ್ಟು ಹೌದಾ ಹ್ಞೂ ಅಂದರೆ ತಿಂಗ್ಳು ತಿಂಗ್ಳು ಕಟ್ಟಬೇಕಾ ಇಲ್ಲಾಂದರೆ ದಿನಾ ಕಟ್ಟಬೇಕಾ ಯಾವಾಗ ಯಾವಾಗ ಕಟ್ಟಬೇಕು ಹೌದಾ ಮತ್ತು ನಾವು ಏನಾದರೂ ಸ್ವಲ್ಪ ಲೇಟಾಗಿ ಏನಾದರೂ ತಕೊಂಡರೆ ಜಾಸ್ತಿ ಆಗುತ್ತಾ ಇಲ್ಲ ಕಮ್ಮಿ ಕಮ್ಮಿಯಾಗುತ್ತಾ

ಹ್ಞೂ ಮತ್ತು ನಮ್ಮ ಗೋಲ್ಡ್ ಚೇಂಜ್ ಆಗಲ್ಲವಾ ಹ್ಞೂ ಮತ್ತು ಏನಾದರೂ ಸ್ಲಿಪ್ಪು ಏನಾದರೂ ಕಳೆದೋದ್ರೆ ಅದು ಮತ್ತೆ ಏನೂ ಕೇಳೋಲ್ಲ ತಾನೆ ಹಾಂ ಹೌದಾ

ಹಾಂ ಸರಿ ಹ್ಞೂ